ಕೆಲವೊಂದು ಪ್ರದೇಶಕ್ಕೆ ತಕ್ಕಂತೆ ಅದರದ್ದೇ ಆದ ಅನೇಕಾರು ಬೆಳೆಗಳಿವೆ ಆದರೆ ನಮ್ಮ ಪ್ರದೇಶ ಅಂತ ಬಂದರೆ ಇಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವ ಬೆಳೆ ಎಂದರೆ ಈರುಳ್ಳಿ ಯಾಕಪ್ಪ ಈರುಳ್ಳಿ ಜಾಸ್ತಿ ಬೆಳೀತಾರೆ ಅಂದರೆ ಸರಿಯಾದ ನೀರು ಮತ್ತು ಈರುಳ್ಳಿಯ ಒಳ್ಳೆಯ ಫಲವತ್ತತೆಯಿಂದ ತನ್ನದೇ ಆದ ಸೈಜಿನಿಂದ ಚೆನ್ನಾಗೇ ಬೆಳೆಯಲು ಅನುಕೂಲವಾದ ಮಣ್ಣು ಇದರಿಂದಾಗಿ ಹಲವಾರು ರೈತರು ಮತ್ತು ಅನೇಕಾರು ರೀತಿಯ ವ್ಯವಹಾರಗಾರರು ಇಲ್ಲಿ ಈರುಳ್ಳಿಯನ್ನು ಬೆಳಿಯುತ್ತಾರೆ ಅದರಿಂದ ಅನೇಕಾರು ಸರ್ತಿ ಲಾಭವನ್ನು ಪಡೆದಿದ್ದಾರೆ ಹಾಗಾಗಿ ಅವರು ಯಾವುದೇ ಬೆಳೆಗೆ ಅವಲಂಬನೆಯಾಗದೆ ಈರುಳ್ಳಿಯನ್ನೇ ತಮ್ಮ ದೈನಂದಿನ ಬೆಳೆಯಾಗಿ ಮಾರ್ಪಾಡು ಮಾಡಿಕೊಂಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಏನೆಂದರೆ ಪ್ರತಿಯೊಬ್ಬ ರೈತರೂ ಈರುಳ್ಳಿ ಬೆಳೆಯುವುದರಿಂದ ಅದನ್ನು ಬೆಳೆದು ಮಾರುಕಟ್ಟೆ ಹಾಕುವವರೆಗೂ ಅದು ಅವರಿಗೆ ಒಂದು ಜೀವನದ ವೃತ್ತಿಯಾಗಿ ಮಾರ್ಪಾಡಾಗಿದೆ ಅಂದರೆ ಬಿತ್ತುವುದು ಅದಕ್ಕೆ ನೀರು ಹಾಕೋದು ಹಾಗು ಅದು ಬಂದಾಗ ಅದರಲ್ಲಿ ಕಳೆ ತೆಗಿಯುವುದು ಇಂಥ ಸಮಯದಲ್ಲಿ ಹೀಗೆ ಔಷಧಿ ಸಿಂಪಡನೆ ಮಾಡಬೇಕು ಇಂಥ ಸಮಯದಲ್ಲಿ ಇನ್ನು ಈ ಥರ ಹಾಕಬೇಕು ಈ ಇಷ್ಟೇ ನೀರು ಬಿಡಬೇಕು ಅಂತ ಪ್ರತಿಯೊಬ್ಬರಿಗೂ ಅದರ ಬಗ್ಗೆ ತಿಳುವಳಿಕೆ ಜಾಸ್ತಿ ಇರುವುದರಿಂದ ಅದರಲ್ಲಿ ಬರುವ ರೋಗ ಹಾಗು ಅದಕ್ಕೆ ಬೇಕಾಗಿರುವ ಸವಲತ್ತು ನೀಡುವುದನ್ನು ಪ್ರತಿಯೊಬ್ಬರೂ ಚೆನ್ನಾಗಿ ತಿಳಿದುಕೊಂಡಿರುವುದರಿಂದ ಈ ಪ್ರದೇಶದಲ್ಲಿ ಈರುಳ್ಳಿ ಹೆಚ್ಚಾಗಿ ಬೆಳೆಯುತ್ತಾರೆ ಮತ್ತು ಈರುಳ್ಳಿಯು ಯಾವಾಗಲೂ ಬೆಳೆದರೂ ಸಹ ಅವರಿಗೆ ನಷ್ಟವಾಗದೇ ತಕ್ಕಂಥ ಲಾಭವಾಗಲಿ ಇಲ್ಲ ಅಧಿಕ ಲಾಭವಾಗಲಿ ಅದು ನೀಡುತ್ತಿದೆ ಇದರಿಂದಾಗಿ ಅನೇಕಾರು ವರ್ಷವಾದರೂ ಸರಿ ಈಗಲೂ ಸರಿ ಪ್ರತಿಯೊಬ್ಬ ರೈತರೂ ನಮ್ಮ ಪ್ರದೇಶದಲ್ಲಿ ಈರುಳ್ಳಿಯನ್ನೇ ಬೆಳೆಯುತ್ತಿದ್ದಾರೆ ಹಾಗು ಈರುಳ್ಳಿ ಬಿಟ್ಟರೆ ಅಧಿಕ ಲಾಭವನ್ನು ನೀಡುವುದು ಯಾವುದೆಂದರೆ ಶೇಂಗ ನಮ್ಮ ಬೇರೆ ಪ್ರದೇಶಕ್ಕೆ ಹೋಲಿಸಿದರೆ ನಮ್ಮ ಪ್ರದೇಶದಲ್ಲಿ ಅತಿ ಕಡಿಮೆ ಬೆಳೆಯುತ್ತಾರೆ ಹಾಗು ಬೇರೆ ಕಡೆಯಲ್ಲೂ ಶೇಂಗವನ್ನು ಬಿಟ್ಟು ಬೇರೆ ಬೆಳೆ ಬೆಳೆಯುವುದರಿಂದ ಶೇಂಗವನ್ನು ಬೆಳೆದರೂ ಒಳ್ಳೆಯ ಲಾಭವನ್ನು ನೀಡುತ್ತದೆ ಹಾಗಾಗಿ ಕೆಲವರು ಶೇಂಗವನ್ನು ಬೆಳೆಯುತ್ತಾರೆ ಆದರೆ ಏನಪ್ಪ ಅಂದರೆ ಅದು ನಿರ್ದಿಷ್ಟವಾದ ಬೆಲೆ ಒಂದೇ ಥರ ಇರುವುದಿಲ್ಲ ಒಂದೇ ಸರಿ ಕಡಿಮೆ ಆಗಬಹುದು ಅಥವಾ ಅವರು ಬೆಳೆದಂಥ ಬೆಳೆಗೆ ಸಹ ತಿಳಿಸುವಷ್ಟು ಲಾಭ ಬರಬಹುದು ಅಷ್ಟೆ ಆದರೆ ಈರುಳ್ಳಿ ಇದೆ ಅಲ್ಲ ಅವರು ಮಾಡುವ ಖರ್ಚು ಹಾಗೂ ಅವರ ಏನು ಅಂದ್ಕೊಂಡು ಇರ್ತಾರೋ ಅದಕ್ಕಿಂತ ಒಂದು ಸಾವಿರ ಎರಡು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಹೊರತು ಕಡಿಮೆಯಾಗುವುದಿಲ್ಲ ಹಾಗಾಗಿ ನಮ್ಮ ಪ್ರದೇಶದಲ್ಲಿ ಅತೀ ಹೆಚ್ಚಾಗಿ ಈರುಳ್ಳಿನ ಬೆಳೆಯುತ್ತಾರೆ ಹಾಗೆ ಈ ಪ್ರದೇಶಗಳಲ್ಲಿ ಹೋಲಿಸಿದರೆ ಈರುಳ್ಳಿ ಬಿಟ್ಟರೆ ಲಾಭ ತಂದು ಕೊಡುವ ಬೆಳೆ ಎಂದರೆ ಅದು ಶೇಂಗ